ನಾವು ಬಾಲ್ಯದಲ್ಲೇ ಸಾಕಷ್ಟು ಗೆಳೆಯರ ಜೊತೆ ಆಟ ಆಡ್ತಾ ಇದ್ವಿ ಅದು ಹಳ್ಳ ಮತ್ತು ಕಾಲುವೆಗಳ್ಗು ಕೂಡಾ ಈಜು ಅಡ್ಲಿಕ್ಕೆ ಹೋಗ್ತಾಯಿದ್ವಿ ಮತ್ತು ಆಮೇಲೆ ಈ ಒಂದು ಉಂಚೆ ಕಾಯಿಯನ್ನು ಹಾರ್ಕೋಂಬರ್ಲಿಕ್ಕೆ ಹೋಗ್ತಾ ಇದ್ವಿ ಹಾಗೇ ಒಂದು ನೇರಳೆ ಹಣ್ಣು ಅಂತ ಇತ್ತು ಆಯ್ ಹಣ್ಣುನ್ನು ಹಾರ್ಕೋಂಬರೋಕೆ ಹೋಗ್ತಾ ಇದ್ವಿ ಸಣ್ಣ ಮಕ್ಳು ಆಗಿದ್ದಾಗ ಮತ್ತು ಅದೇ ರೀತಿಯಾಗಿ ಆಟ ಒಂದು ಸಾಯಂಕಾಲ ಆದ ಕೂಡಲೆ ಈ ಬುಗುರಿ ಆಟನ ಆಡ್ತಾ ಇದ್ವಿ ಮತ್ತು ಗೋಲಿ ಆಟ ಆಡ್ತಾಯಿದ್ವಿ ಲಗೋರಿ ಆಡ್ತಾಯಿದ್ವಿ ಹೀಗೆಲ್ಲ ಫ್ರೆಂಡ್ಸ್ ಎಲ್ಲ ಕೂಡಿ ಬಾಲ್ಯದಲ್ಲಿ ಸಾಕಷ್ಟು ಒಂದು ತರಲೆ ತೀಟೆಗಳನೆಲ್ಲ ಮಾಡ್ತಾ ಇದ್ವಿ ಆಗ ಕೆಲವೊಂದು ಸಮಯಗಳಲ್ಲಿ ಹೋಡ್ದಾಡ್ಕೋತಾ ಇದ್ವಿ ಮತ್ತು ಒಬ್ ಮತ್ತು ಸರ್ಕಾರಿ ಶಾಲೆಗಳಿಗೂ ಕೂಡ ಹೋಗ್ತಾ ಇದ್ವಿ ಶಾಲೆಯಲ್ಲಿ ಸಾಕಷ್ಟು ಒಂದು ಆಟ ಪಾಠಗಳಲ್ಲಿ ಪಾಲ್ಗೊಳ್ತಾಯಿದ್ವಿ ಹಾಗೆ ಮತ್ತು ಎಲ್ಲಾ ಫ್ರೆಂಡ್ಸ್ ಎಲ್ಲಾ ಕೂಡಿ ಶಾಲೆಯಲ್ಲಿ ಒಂದು ಶಿಸ್ತಿನಿಂದ ನಾವು ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ ಆಗ ಆಟ ಪಾಠಗುಳು ಸಾಕಷ್ಟು ಆಡಸ್ತಾನು ಇದ್ದರು ಅವರು ಕೂಡ ಹಾಗೆ ನಾವು ಎಲ್ಲ ಗೆಳೆಯರೆಲ್ಲ ಕೂಡಿ ಒಂದು ರಜ ಸಮಯಗಳಲ್ಲಿ ಈ ಒಂದು ಆ ಕಡೆ ಈ ಕಡೆ ಇರ್ತಕಂಥ ಮರಗಳಲ್ಲಿ ಎಲ್ಲ ಒಂದು ಕೋತಿ ಮರದ ಆಟ ಆಮೇಲೆ ಕಬಡ್ಡಿ ಹೀಗೆ ಇಗ ಓಡ್ತಾಕಂತ ಕ್ರಿಕೇಟು ಮತ್ತು ಆಮೇಲೆ ಚಿನ್ನಿ ದಾಂಡು ಆಟಗಳನ್ಯಲ್ಲ ಸಾಕಷ್ಟು ಆಡ್ತಾಯಿದ್ವಿ ಆಗ ಮತ್ತು ನಾವು ಕೆಲುವೊಂದ್ಸರಿ ಸೇ ಇದು ಕಾಲುವೆಗಳಿಗೆ ಈಜಾಡಕ್ಕೆ ಹೋದಾಗೆ ಮಕ್ಳು ಎಲ್ಲ ಒಬ್ಬ ಒಬ್ಬರಿಗೆ ಈಜು ಬರ್ಲಾರ್ದೇನೆ ಅವ್ರ್ಗೆ ಕೆಲವು ನೆಲ್ಲ ಮೂಳಗ್ತಾ ಇದ್ದಾ ಅವನು ಚೀರಾಟ ಇದ್ದಾಗ ಮತ್ತೆ ಹೋಗಿ ಅವನ್ನ ಎಳ್ಕೊಂಡು ಬರ್ತಾಯಿದ್ವಿ ಹಾಗೇ ಮತ್ತು ನಾವು ಬಾಲ್ಯದಲ್ಲಿ ಇದ್ದಾಗ ಸಾಕಷ್ಟು ಒಂದು ತರ್ಲೆ ತುಂಟತನಗಳನ್ನ ಆಡಿದೀವಿ ಅದೇ ರೀತಿಯಾಗಿ ಮತ್ತೆ ನಾವು ಸಾಕಾಷ್ಟು ರೀತಿ ಇಂದ ನಾವು ಹೇಳ್ಬೇಕ್ಕಪ್ಪ ಅಂತಂದರೆ ಜೀವನದಲ್ಲಿ ಸಣ್ಣ ಮಕ್ಳು ಇದ್ದಾಗ ಸಾಕಷ್ಟು ಬಾಲ್ಯ ಜೀವ್ನದ ಒಂದು ಅನುಭವಗಳನ್ನು ಕೂಡ ಆಡಿದೀವಿ ಹಾಗೇ ಒಂದು ಕೆಲ್ವೊಂದು ಟೈಮಲ್ಲಿ ಶಾಲೆಗಳಿಗೆ ಬಸ್ಸು ನಾವು ಬೇರೆ ಊರಿಗೆ ಹೋಗಬೇಕಾದಾಗ ಬಸ್ ಇರ್ತಾ ಇರಲಿಲ್ಲ ಆಗ ನಮ್ಮೂರಿಂದನು ಆರು ಕಿಲೋಮೀಟ್ರ್ ವರೆಗೂ ನಡ್ಕೊಂಡು ಹೋಗ್ತಾ ಇದ್ವಿ ನಡ್ಕೊಂಡು ಹೋಗಿ ನಡ್ಕಂಡು ಬರ್ತಾ ಇದ್ವಿ ಮತ್ತು ಒಂದು ಕೆಲ್ವೊಂದು ಸಮಯದಲ್ಲಿ ಹಬ್ಬ ಹರಿದಿನಗಳು ಇದ್ದಾಗ ಅವ್ರ್ಗೆ ಸರ ನಾವು ಇವತ್ತು ನಮ್ಮನೇಲಿ ಹಬ್ಬ ಇದೆ ಅಂತೇಳಿ ಆ ಮಕ್ಕಳ್ಯಾಲ್ಲ ಕೇಳ್ಕೊಂಡು ಮಧ್ಯಾಹ್ನ ದಿನಕ್ಕೇನೆ ಸ್ಕೂಲಿಗೆ ರಜ ಕೇಳ್ಕೊಂಡು ಬರ್ತಾಯಿದ್ವಿ ಮತ್ತು ಹೀಗೆ ಎಲ್ಲ ಆಟಗಳನ್ನ ಆಡ್ತಾನೆ ನಾವು ಬಾಲ್ಯ ಜೀವನವನ್ನು ಕಳೆದೀವಿ ಅದೇ ರೀತಿಯಾಗಿ ನಾವು ಸಾಕಷ್ಟು ಹಬ್ಬ ಹರಿದಿನಗಳಲ್ಲಿಯು ಕೂಡ ಪಾಲ್ಗೊಳ್ತಾ ಒಂದು ಜಾತ್ರೆಗಳಿಗೂ ಕೂಡ ಹೋಗ್ತಾ ಇದ್ವಿ ಬಾಲ್ಯದಲ್ಲಿ ಮತ್ತು ಆಮೇಲೆ ಇಲ್ಲಿ ಎಲ್ಲ ಸಾಕಷ್ಟು ಒಂದು ಹೊಲಗಳಿಗೂ ಕೂಡ ಹೋಗ್ತಾ ಇದ್ವಿ ಕೃಷಿಯಲ್ಲಿ ಪಾಲ್ಗೊಳ್ತಾಯಿದ್ವಿ ಬಾಲ್ಯದಲ್ಲಿ ತಂದೆ ತಾಯಿ ಜೊತೆ ಹೊಲ್ಗಳಲ್ಲಿ ಹೋಗುತಾಕಾಂಥದು ಅವ್ರ್ಗೆ ಕೃಷಿಯಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ಮತ್ತು ನಮ್ಗೆ ಅವ್ರ್ಗೆ ಅವ್ರಿಂದೆ ಹೋದಾಗ ಕೂಡ ನಮಗೆ ಕೃಷಿಯ ಬಗ್ಗೆನು ಕೂಡ ತಂದೆ ತಾಯಿಯ ಹೊಲ್ಗುಳಗೆ ಹೋದಾಗೆ ನಮಗೆ ಗೊತ್ತಾಗಿದ್ದ ಕೃಷಿ ಈ ರೀತಿ ಮಾಡಬೇಕು ಈ ರೀತಿ ಇಲ್ಲ ಅಂತೇಳಿ ಅವರಿಂದ ಬಾಲ್ಯದಿಂದಾನೆ ಅವ್ರ್ಗೆ ನಾವು ಕೃಷಿಯನ್ನು ಕೂಡ ಕಲ್ತ್ಕೊಂಡ್ವಿ ಮತ್ತು ಸಾಕಷ್ಟು ಊರಿನಲ್ಲಿಯೂ ಕೂಡ ನಾವು ಅಲ್ಲಿ ಇಲ್ಲಿ ಒಂದು ಹಿರಿಯರ ಒಂದು ಸಲಹೆ ಮೇರೆಗೆ ನಾವು ಬಾಲ್ಯ ಜೀವನದಲ್ಲಿ ಕೆಲವೊಂದು ಆಟ ಪಾಠಗಳನ್ನ ಆಯಿತು ಯಾವುದೋ ಒಂದು ಜೀವನದ ಮು ಒಂದು ಮುಂದಿನ ಒಂದು ಗು ಎನಾದರೂ ಒಂದು ಕೆಲ್ಸ್ಗಳು ಮಾಡೋದು ಆಯಿತು ಯಾವುದೇ ಆದರು ಕೂಡ ಬಾಲ್ಯದಲ್ಲಿ ಹಿರಿಯರು ಹೇಳಿದಂತೇನೇ ಅವ್ರ ಜೊತೇನೆ ಕೂಡ ಅನ್ಸರ್ಸ್ಕೊಂಡು ಕಲ್ತಕೊಂಡು ಬಂದ್ವಿ ಬಾಲ್ಯ ಜೀವನ ಅಷ್ಟೊಂದು ಒಳ್ಳೆಯ ಸುಗಮವಾಗೀತ್ತಾಗ ಈಗಿನ ಜಿ ಜಿ ಬಾಲ್ಯ ಜೀವನಕ್ಕೂ ನಾವು ಇದ್ದ ಬಾಲ್ಯ ಜೀವನಕ್ಕೂ ಭಾಳ ವ್ಯತ್ಯಾಸ ಇದೆ ಸಾಕಷ್ಟು ಒಂದು ಒಳ್ಳೆಯ ತನದ ಒಂದು ಬಾಲ್ಯ ಜೀವನವನ್ನು ನಾವು ಅನ್ಭವ್ಸಿದ್ದೀವಿ ಹೀಗೆ ಶಾಲೆಗಳಲ್ಲಿ ಕೂಡ ಆಟ ಪಾಠಗಳು ಚೆನ್ನಾಗೇ ಇತ್ತು ಆಗ ಈಗಿನಾಗು ಆಗು ಬಹಳ ವ್ಯತ್ಯಾಸ ಇದೆ ಈಗ ನಾವು ಓದ್ಬೇಕಾದ್ರೆ ಟಿವಿ ಇರಲಿಲ್ಲ ನಮ್ಮ ಬಾಲ್ಯದಲ್ಲಿ ಟಿವಿಗಳು ಇರಲಿಲ್ಲ ಅಲ್ಲಿ ಯಾವುದೋ ಊರಲ್ಲಿ ಒಂದು ಮನೇಲಿ ಟಿವಿ ಇತ್ತು ಅಂತ್ತಂದ್ರೆ ಆ ಮನೆಗೆ ಸಾಕಷ್ಟು ಒಂದು ಒಂದು ಮೂವತ್ತರಿಂದ ನಲವತ್ತು ಜನ ಹೋಗಿ ಕೂತು ನೋಡ್ತಾ ಇದ್ವಿ ಬಾಲ್ಯದಲ್ಲಿ ಈಗ ಮನೆ ಮನೆಗೂ ಒಂದು ಟಿವಿಗಳು ಆಗಿವೆ ಆಗಿನ ಬಾಲ್ಯ ಜೀವನಕ್ಕೂ ಈಗಿನ ಬಾಲ್ಯ ಜೀವನಕ್ಕೂ ಭಾಳ ವ್ಯತ್ಯಾಸ ಇದೆ ನಾವು ಇರ್ತಕಂಥ ಬಾಲ್ಯ ಜೀವನ ಈ ರೀತಿಯಾಗಿ ನಡ್ಕೊಂಡು ಬಂದಿದ್ದೀವಿ